ಹಲೋ ಇದು ಹಳ್ಳಿಮನೆ ಹೋಟ್ಲಲ್ವಾ ಸರ್ ನಾನು ಕರೆ ಮಾಡಿದ ಉದ್ದೇಶ ಏನಂದರೆ ನನಗೆ ಊಟದ ವ್ಯವಸ್ಥೆ ಬೇಕಾಗಿತ್ತು ಸೋ ನೀವು ನಮ್ಮ ಮನೆ ವಿಳಾಸ ಕೊಟ್ಟರೆ ನೀವು ಊಟದ ವ್ಯವಸ್ಥೆಯನ್ನು ಮನೆಗೇ ಡೆಲಿವೆರಿ ಮಾಡಿಕೊಡ್ಬೋದಾ ಹೋ ಹೌದಾ ತುಂಬ ಧನ್ಯವಾದ ಸರ್ ಊಟದ ವ್ಯವಸ್ಥೆ ನಮಗೆ ಈಗ ಒಂದು ನನ್ನ ಬಂಧುಗಳು ಮತ್ತು ಗೆಳೆಯರು ಬಂದಿರೋದ್ರಿಂದ ನನಗೆ ಒಂದು ನಲವತ್ತರಿಂದ ಐವತ್ತು ಜನರದ್ದು ಊಟದ ವ್ಯವಸ್ಥೆ ಮಾಡಬೇಕಾಗ್ತದೆ ಸರ್ ನಾನು ಕರೆ ಮಾಡಿದ ಉದ್ದೇಶ ಏನಂದರೆ ನನಗೆ ಈಗ ನಿಮ್ಮದು ಹೋಟ್ಲಿಂದ ತುಂಬ ಒಳ್ಳೆಯ ಗುಣಮಟ್ಟದ ಊಟ ದೊರಕ್ತದೆ ಅಂತ ಹೇಳೋದು ಕೇಳಿದ್ದೇನೆ ಅದಕ್ಕೋಸ್ಕರ ನಾನು ಈಗ ನಿಮ್ಮಲ್ಲಿ ನಲವತ್ತರಿಂದ ಐವತ್ತು ಜನರದ್ದು ಊಟದ ವ್ಯವಸ್ಥೆನು ಮಾಡಿಸ್ತಾ ಇದ್ದೇನೆ ಸೋ ನನಗೆ ನೀವು ಎಷ್ಟು ರಿಯಾಯಿತಿ ದರದಲ್ಲಿ ನೀವು ಊಟವನ್ನು ಕೊಡ್ತೀರಿ ಅಂತ ಒಂದು ಹೇಳ್ಬೋದಾ ಸರ್ ನನಗೆ ಅದು ಊಟದಲ್ಲಿ ವೆಜಿಟೇರಿಯನ್ ಫುಡ್ಡಲ್ಲಿ ಅದರಲ್ಲಿ ನನಗೆ ನೀವು ಊಟದ ಜೊತೆಗೆ ಅನ್ನ ಸಾಂಬಾರ್ ಜೊತೆಗೆ ಒಂದು ಪಾಪಡ್ ಮತ್ತು ಮಜ್ಜಿಗೆ ಮತ್ತು ರಾಗಿ ಮುದ್ದೆ ಈ ಥರದ್ದೆಲ್ಲ ಸಾಂಪ್ರದಾಯಿಕ ಊಟ ಸಿಗುವ ಹೋಟ್ಲಾಗಿರೋದ್ರಿಂದ ನನಗೆ ಒಂದು ನೀವು ಎಷ್ಟರ ಮಟ್ಟಿಗೆ ಡಿಸ್ಕೌಂಟ್ ಕೊಡ್ತೀರಿ ಇದೆಲ್ಲ ಸೇರಿಸಿ ನನಗೆ ಒಂದು ಆರ್ಡರ್ ಮಾಡ್ಬೋದಾ ಅಂತ ಹೌದಾ ಸರ್ ಓಕೆ ಸರಿ ಸರ್ ಹಾಗಾದರೆ ನನಗೆ ನೀವು ಎಷ್ಟು ಗಂಟೆಗೆ ನೀವು ಊಟವನ್ನು ತರಿಸುವ ವ್ಯವಸ್ಥೆ ಮಾಡ್ತೀರಿ ಓಕೆ ಒಂದು ಊಟದ ಒಂದು ಒಂದು ಪ್ಲೇಟಿಗೆ ಎಷ್ಟು ರೂಪಾಯಿಯನ್ನು ನೀವು ಹೇಳ್ತೀರಿ ಸರ್ ಹೊ ನೂರು ರೂಪಾಯ್ ತುಂಬ ತುಂಬ ಬೆಲೆ ಆಯಿತು ಸರ್ ಸ್ವಲ್ಪ ಕಮ್ಮಿ ಮಾಡಿ ನಾವು ಅಷ್ಟು ಜನರಿಗೆ ನಾವು ಊಟ ವ್ಯವಸ್ಥೆ ಮಾಡೋದ್ರಿಂದ ನೀವು ಅಷ್ಟು ಜಾಸ್ತಿ ಬೆಲೆ ಹೇಳೋದು ನನಗೆ ಸರಿ ಕಾಣಿಸ್ತಾ ಇಲ್ಲ ಓಕೆ ಒಂದು ಅಟ್ ಲೀಶ್ಟ್ ಒಂದು ಐದು ಪರ್ಸೆಂಟ್ ಆದ್ರೂ ರಿಯಾಯಿತಿ ಮಾಡ್ಬೋದಲ್ವಾ ಹಾಂ ಸರಿ ಸರಿ ಹಾಗಾದ್ರೆ ನಾನು ಹೇಳ್ತೇನೆ ನೋಡಿ ಈಗ ನಾನು ಅಡ್ರೆಸ್ಸ್ ಹೇಳ್ತೇನೆ ಇಲ್ಲಿ ಇಲ್ಲಿ ಬಶ್ಟ್ಯಾಂಡಲ್ಲಿ ಬಾಲಾಜಿ ಹೋಟ್ಲ್ ಇದೆ ನೋಡಿ ಅದರ ಪಕ್ಕನೆ ನಮ್ಮದೊಂದು ಎಡ ಭಾಗಕ್ಕೆ ಹೋದಾಗ ಮನೆ ಇದೆ ಅದು ಅದರ ಹೆಸರು ದರ್ಬರ್ ಮನೆಯಂತ ಹೇಳಿ ಅಲ್ಲಿಗೆ ಬಂದರೆ ಸಾಕು ನಿಮ್ಮದು ಹಳ್ಳಿಮನೆಯಿಂದ ಇಲ್ಲಿ ಒಂದು ಕಾಲು ಗಂಟೆ ಇದೆ ಸರ್ ಓಕೆ ಇದೇ ನಂಬರಿಗೆ ನೀವು ಕರೆ ಮಾಡಿ ಈ ವಿಳಾಸಕ್ಕೆ ಬನ್ನಿ ನಾನು ನಿಮಗೆ ಬರುವ ತನಕ ಎದುರಲ್ಲಿ ಕಾಯ್ತಾ ಇರ್ತೇನೆ ಸರ್ ಓಕೆ ಓಕೆ ಸ್ ಧನ್ಯವಾದ